ನಮ್ಮ ಊರು ಊರು ಮತ್ತು ನಗರದಲ್ಲಿ ಮೆಚ್ಚಿನ ಸಂಗತಿ ಯಾವುದು ಅಥವ ನಮಗೆ ಏಕೆ ಇಷ್ಟ ಅಂತ ಕೇಳ್ತಾ ಇದೀರ ಹ್ಞೂ ನಮ್ಮ ಊರಿನಲ್ಲಿ ಒಂದು ಹಬ್ಬದ ವಾ ವಾತವರಣ ಇರುತ್ತೆ ಗಣಪತಿ ಹಬ್ಬ ಬಿಡೋ ಟೈಮಲ್ಲೀ ಅಯ್ ಯಾಕಂದರೆ ಗಣಪತಿ ಹಬ್ಬ ತರಬೇಕಾದ್ರೆ ಎಲ್ಲರೂ ಒಂದು ಒಟ್ಟಿಗೆ ಸೇರಿಕೊಂಡು ಗಣಪತಿಗ ಗಣಪತಿನ ತರ್ತಾರೆ ಗಣಪತಿ ಬಿಡ್ಬೇಕಾದರೂ ಕೂಡ ಅಷ್ಟೇ ಒಂದು ದೇವಸ್ಥಾನದ ಆದ ತಕ್ಷಣ ಇನ್ನೊಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನ ಆದ ತಕ್ಷಣ ಇನ್ನೊಂದು ದೇವಸ್ಥಾನ ಅಂತ ಸಾಲು ಸಾಲು ಗಣಪತಿಗಳು ಹೋಗ್ತಾ ಇರುತ್ತೆ ಅದನ್ನು ನೋಡ್ತಾ ಇರೋದೆ ಒಂದು ಖುಷೀ ಆಗ ಖುಷಿ ವಿಚಾರ ನನಗೇ ನಮ್ಮೂ ನಮ್ಮೂರಿನಲ್ಲಿ ಬಿಡೋ ಗಣಪತಿ ಗಣಪತಿ ಹಬ್ಬದಲ್ಲಿ ಗಣಪತಿ ಬಿಡೋ ದಿನ ಆ ಮೆರವಣಿಗೆ ನೋಡೊಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೆ ಅದ್ರ ಜೊತೆ ನೃತ್ಯ ಅದು ಡಿ ಜೇ ಅಂತ ಹೇಳ್ಕೊಂಡು ಡೊಳ್ಳು ಕುಣಿತ ಈ ಥರ ಎಲ್ಲದನ್ನು ಹಾಕಿರ್ತಾರೆ ಎಲ್ಲದೂ ಇರುತ್ತೆ ನಮ್ಮ ಊರಲ್ಲಿ ಗಣಪತಿ ಬಿಡಬೇಕಾದ್ರೆ ಇದನೆಲ್ಲ ನೋಡ್ತಾ ಇದ್ದರೆ ಜನ ಸಾಗರನೇ ಕೂಡಿರುತ್ತೆ ಆ ಗಣಪತಿ ಹಬ್ಬ ಗಣಪತಿ ಬಿಡಬೇಕಾದ್ರೆ ಅಷ್ಟು ಚಂದ ಅಷ್ಟು ಸೊಗಸಾಗಿ ಕಾಣುತ್ತೆ ಗಣಪತಿ ಬಿಡಬೇಕಾದ್ರೆ ಜನಗಳನ್ನು ನೋಡೊ ನೋಡೋದೆ ಒಂದು ರೀತಿ ಖುಷಿಯ ಖುಷಿ ವಿಷಯ ಹ್ಞೂ ಇದೆಲ್ಲ ಇದು ನಮಗೆ ನಮ್ಮೂರಿನಲ್ಲಿ ತುಂಬ ಮೆಚ್ಚುಗೆ ಆಗಿರುವ ಸಂಗತಿ ಯಾಕಂದರೆ ಅದು ಒಂದು ಊರಿನ ಪದ್ಧತಿ ಆಗಿರುತ್ತೆ ಏನಕ್ಕೆ ಇಷ್ಟ ಅಂದರೆ ಅದು ಅದು ನಮ್ಮ ಊರಿನ ಪದ್ಧತಿ ಅದೊಂದು ರಿಚುವಲ್ ಅನ್ನೋಕ್ ಅದೊಂದು ರಿಚುವಲ್ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ಅದೊಂದು ಪದ್ಧತಿ ಆಗಿರುತ್ತೆ ಅದು ಪದ್ದತಿಗಳ ಪದ್ದತಿನ ಮುಂದುವರಿಸ್ತಾ ಹೋದಾಗೆ ಅದ್ರ ಆ ಹಬ್ಬದ ಮಹತ್ವ ಇನ್ನೂ ತ್ ಕೂಡ ಗಾಢವಾಗೆ ಗಾಢವಾಗ್ತ ಹೋಗುತ್ತೆ ಹಂಗಾಗಿ ನಂಗೆ ಅದು ತುಂಬ ಇಷ್ಟ ಮತ್ತು ನಮ್ಮ ಊರಿನಲ್ಲಿ ದಸರಾ ಹಬ್ಬ ಅಂತ ಮಾಡ್ತಾರೆ ದಸರಾ ಹಬ್ಬದಲ್ಲಿ ಕೊನೆಯ ದಿನ ತುಂಬ ಚೆನ್ನಾಗ್ ಇರುತ್ತೆ ಮೆರವಣಿಗೇನ ದೇವರ ಪಲ್ಲಕ್ಕಿ ಉತ್ಸವ ಅಂತ ಹೇಳಿ ಊರು ತುಂಬ ಪಲ್ಲಕ್ಕಿ ಉತ್ಸವನ್ನು ಮಾಡ್ತಾರೆ ಅದ್ರ ಜೊತೆ ದಸರಾ ಹಬ್ಬದ ದಸರಾ ಮೈಸೂರು ದಸರಾದಲ್ಲಿ ಯಾವ ರೀತಿ ಮೆರವಣಿಗೆಗಳು ನಡೆಯುತ್ತೊ ನಮ್ಮ ನಮ್ಮೂರಿನಲ್ಲೂ ಅದೇ ರೀತಿ ಆದಂಥ ಮೆರವಣಿಗೆಗಳು ನಡೆಯತ್ತೆ ಜನ ಬಂದಿರ್ತಾರೆ ಜನಗಳೂ ನೃತ್ಯ ಮಾಡ್ತಾರೇ ರೋಡ್ ಅಲ್ಲಿ ಅದೇ ಅದೊಂದು ಖುಷಿ ವಿಷಯ ಖುಷೀ ಖುಷಿ ಆಗುತ್ತೆ ಆ ಥರ ಎಲ್ಲ ಜನರೂ ಒಟ್ಟಿಗೆ ಸೇರಿಕೊಂಡು ಆ ಒಂದು ಒಂದು ರೀತಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಇದೆಲ್ಲಾ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾ ಎಲ್ಲರೂ ಒಟ್ಟಾಗಿದ್ದಾರೇ ಒಟ್ಟಾಗಿರ್ತಾರೆ ಅನ್ನೋದನ್ನು ಅನ್ನೋದು ಕೂಡ ಬಿಂಬವಾಗುತ್ತೆ ಹಾಗಾಗಿ ನನಗೆ ನಮ್ಮೂರಿನಲ್ಲಿ ತುಂಬ ಇಷ್ಟವಾದ ಸಂಗತಿಗಳು ಅಂದರೆ ಒಂದು ಗಣಪತಿ ಹಬ್ಬ ಬಿಡಬೇಕಾದ್ರೆ ಇನ್ನೊಂದು ದಸರಾ ಹಬ್ಬ ಇರಬೇಕಾದ್ರೆ ತುಂಬ ಚೆನ್ನಾಗ್ ಇರುತ್ತೆ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೊವಂಥ ದಿನಗಳು ಆಗಿರುತ್ತೆ ಇವು ಎರಡೂ ಕೂಡ ಹಂಗಾಗಿ ನನಗ್ ತುಂಬ ಇಷ್ಟ ಆದಂಥ ಸಂಗತಿಗಳು ಇವೆ